ಇತ್ತೀಚೆಗೆ ನಾನು ಒಂದು ಕಂಪ್ನಿಗೆ ಕೆಲಸಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಒಂದು ವಾರ ಟ್ರೈನಿಂಗ್ ಹೇಳಿದ್ರು ಒಂದು ವಾರ ಬೆಂಗ್ಳೂರಿಗೆ ಹೋಗ್ಬೇಕಾಗಿತ್ತು ಆದರೆ ನನಗೆ ಬೆಂಗಳೂರಲ್ಲಿ ಯಾರೂ ಏನೂ ಗೊತ್ತಿಲ್ಲ ಆ ಊರೇ ಗೊತ್ತಿಲ್ಲ ಆದರೂ ಕೂಡ ಹೆಂಗೋ ಕಷ್ಟ ಮಾಡ್ಕೊಂಡು ಹೋದೆ ಅಲ್ಲಿ ಹೋಗಿ ನೋಡಿದ್ರೆ ದೊಡ್ಡ ಕಂಪ್ನಿ ಅಲ್ಲಿ ಏನು ಅಲ್ಲಿ ತುಂಬ ಸಾವಿರಾರು ಜನ ನನಗೆ ನನ್ನ ನನಗೆ ಅವ್ರನ್ನು ಹೋಲಿಸ್ಕೊಂಡ್ರೆ ಅವರೆಲ್ಲಾ ಒಂಥರ ಹೆಂಗಿದ್ರು ಅಂತಂದರೆ ಅಪ್ಪಾ ಹೇಳೋದಿಕ್ಕೇ ಆಗಲ್ಲ ನಾನು ನೋಡಿದ್ರೆ ತುಂಬ ಸಿಂಪಲ್ಲು ಆದರೂ ಹೇಗೋ ಬಂದ ಬರೋದು ಬಂದ್ಬಿಟ್ಟಿದೀನಿ ಹೇಗೋ ಆ ಟ್ರೈನಿಂಗ್ ಎಲ್ಲ ತೊಗೊಂಡು ಹೋಗೋಣ ಅಂತ ಕಮಿಟ್ ಆದೆ ಆಯಿತು ಅಂತ ಹೇಳಿ ಹೋದ್ನಾ ಅಲ್ಲಿ ನೋಡಿ ಅಲ್ಲಿ ಹೋದ್ರೆ ಎಲ್ಲ ಏನಪ್ಪಾ ಎಲ್ಲ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರೆ ನನಗೆ ನೋಡಿದ್ರೆ ಇಂಗ್ಲೀಷ್ ಬರಲ್ಲ ಬರುತ್ತೆ ಆದರೆ ಸ್ವಲ್ಪ ಸ್ವಲ್ಪ ಅವ್ರು ಹೋಳೋದೆಲ್ಲ ಹೇಳೋದ್ ನನಗ್ ಅರ್ಥ ಆಗ್ತಿತ್ತು ಬಟ್ ನನಗೆ ಅವ್ರ ಜೊತೆ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆವಾಗ ಅಲ್ಲಿಗೆ ಅಲ್ಲಿದ್ದಂಥ ಸರ್ರು ಮೇಡಮ್ ಸ್ವಲ್ಪ ನನ್ನ ನೋಡಿ ಇರಿಸು ಮುರಿಸು ಮಾಡಿದರೂ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಅದನ್ನೆಲ್ಲಾ ತಲೆಗೆ ಹಾಕೊಳ್ದೇನೆ ಹೇಗೋ ನಾನು ಹೇಗೋ ನಾನು ಟ್ರೈನಿಂಗ್ ಕಂಟಿನ್ಯೂ ಮಾಡಿದೆ ಬಟ್ ಆಮೇಲೆ ಅದು ಆ ಲೆಟರ್ ಇಸ್ಕೊಂಬನ್ನಿ ಈ ಲೆಟ್ರ್ ಇಸ್ಕೊಂಬನ್ನಿ ಅಲ್ಲೋಗಿ ಇಲ್ಲೋಗಿ ಅಂತ ಎಲ್ಲ ಹೇಳ್ತಿದ್ರು ನನಗೆ ಅಲ್ಲಿ ಯಾರೂ ಕೂಡ ಫ್ರೆಂಡ್ಸೂ ಆಗಲಿಲ್ಲ ಮನೆಯವರೂ ಯಾರೂ ಇಲ್ಲ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ ಆಮೇಲೆ ಹಾಗೆ ಹೀಗೆ ಎಲ್ಲ ಯಾರು ಎಲ್ಲೋಗ್ತಾರೋ ಅಲ್ಲೋಗಿ ಅವ್ರ ಹಿಂದೆ ಹೋಗಿ ಅವ್ರು ಕೇಳಿದ್ದು ಲೆಟರ್ಸು ಎಲ್ಲ ತೊಗೊಂಬಂದು ಕೊಟ್ಟೆ ಆದರೂ ಕೂಡ ಅವರು ಏನು ನೀವು ಇಷ್ಟೊಂದು ಲೇಟು ಹಾಗೆ ಹೀಗೆ ನಮ್ಮಕಡೆಯವರೆಲ್ಲ ಎಷ್ಟು ಎಷ್ಟು ಚುರುಕಾಗಿದಾರೆ ಗೊತ್ತಾ ಏನು ಹೇಳಿದ್ರೂ ಮಾಡ್ತಾರೆ ನೀವು ಒಂದು ಕೆಲ್ ಒಂದು ಲೆಟ್ರ್ ಇಸ್ಕೊಂಡು ಬರೋದಕ್ಕೆ ಇಷ್ಟೊತ್ತು ಮಾಡಿದ್ರಲ್ಲ ಅಂತ ಹೇಳಿದ್ರು ಆಗ ನನಗೆ ತುಂಬ ಬೇಜಾರಾಯಿತು ಅವ್ರ ಮುಂದೆ ಎಲ್ಲ ತುಂಬ ಅವಮಾನ ಆದಂಗೆ ಆಯಿತು ಅನ್ಕೊಳ್ಳಿ ಆದರೆ ಏನು ಮಾಡೋದು ಅಂತ ಹೇಳಿ ಸುಮ್ಮನೆ ಆದ್ನಾ ಆಮೇಲೆ ನೈಟು ಹೋದೆ ಪಿ ಜಿಯಲ್ಲಿದ್ದಿದ್ದು ಪಿ ಜಿಗೇನಪ್ಪಾ ಒಂದು ದಿನಕ್ಕೆ ಏಳುನೂರು ರೂಪಾಯಿ ಕೇಳ್ತಾನೆ ಪಿ ಜಿ ಅಲ್ಲಿ ನೋಡಿದ್ರೆ ಏನೂ ಅಡುಗೆ ಚೆನ್ನಾಗಿಲ್ಲ ಏನಿಲ್ಲ ಒಣಗೋಗಿರೋ ಪೂರಿ ಅದು ಇದು ಎಲ್ಲ ಕೊ ಇಟ್ಟಿದ್ದರು ಆದರೆ ನನ್ಗೆ ಯಾಕೋ ಆ ಊಟಕ್ಕೂ ನಮ್ಮ ಮನೆ ಊಟಕ್ಕೂ ನನಗೆ ಸ್ವಲ್ಪ ಏನೂ ಅಡ್ಜಸ್ಟೇ ಆಗಲಿಲ್ಲ ಆ ದಿನ ನೈಟು ನಾನು ಏನು ತಿಂದು ಏನು ಊಟ ಮಾಡೋದಕ್ಕೇ ಆಗಲಿಲ್ಲ ಆಯಿತು ಶಿವಾ ಅಂತ ಹೋಗಿ ಮಲ್ಕೊಂಡ್ನಾ ಮಲ್ಕೊಂಡರೆ ಅಲ್ಲಿ ನೋಡಿದ್ರೆ ಒಂದೇ ರೂಮಲ್ಲಿ ಮೂರು ಜನ ಹುಡ್ಗಿರಿದ್ರು ಅವ್ರು ನೋಡಿದ್ರೆ ಎಲ್ಲ ಹಿಂದಿಯವ್ರು ಯಾರಿಗೂ ಕನ್ನಡ ಬರೋದಿಲ್ಲ ಮಾತಾಡೋದಕ್ಕೂ ಯಾರೂ ಇಲ್ಲ ಆವಾಗ ಆಯಿತು ಬಿಡು ಅಂತ ಸುಮ್ಮನೆ ಆದೆ ಇಲ್ಲಿ ಕಣ್ಣು ಮುಚ್ಚಿದರೆ ಸಾಕು ಆ ಹುಡ್ಗಿರದ್ದು ಜೋರು ಜೋರಾಗಿ ಸಾಂಗಳು ಹಾಕ್ಕೊಂಡು ಹೆಂಗ್ ಬೇಕೋ ಹಂಗೆ ಆಡೋವ್ರು ನಿದ್ದೆಯೂ ಬರ್ತಿರಲಿಲ್ಲ ಸುಮ್ಮನೆ ಇರಿ ಅಂತ ಹೇಳ್ತಿದ್ದೆ ಆದರೆ ನನ್ನ ಭಾಷೆ ಅವರಿಗೆ ಅರ್ಥವೇ ಆಗ್ತಿರಲಿಲ್ಲ ಅಪ್ಪಾ ನಾ ಯಾಕೆ ನಮ್ಮೂರೇ ನನಗೆ ಚಂದ ಅಂತ ಅನ್ನಿಸ್ತು ಆ ಟೈಮಲ್ಲಿ ಆಮೇಲೆ ಮತ್ತು ಮಾರ್ನಿಂಗ್ ಎದ್ದು ಮತ್ತು ಆಫೀಸಿಗ್ಹೋದೆ ಟ್ರೈನಿಂಗಲ್ಲಿ ಟ್ರೈನಿಂಗ್ ಮತ್ತೆ ಸ್ಟಾರ್ಟಾಯಿತು ಅದೇ ಥರ ಏನು ನಾವು ಹೇಗಿರಬೇಕು ಅಲ್ಲಿ ವರ್ಕ್ ಹೆಂಗ್ ಮಾಡಬೇಕು ಅಂತ ಎಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು ಮತ್ತು ಮುಗಿಸ್ಕೊಂಡೆ ಹಾಗೋ ಹೀಗೋ ಒಂದುವಾರ ಕಳೀತು ಒಂದುವಾರ ಇದ್ದಿದ್ದು ನನಗೆ ಒಂದು ವರ್ಷ ಇದ್ದಂಗಾಯ್ತು ನಮ್ಮ ಮನೆಯವ್ರೆಲ್ಲ ತುಂಬ ನೆನಪಾಗ್ತಾ ಇದ್ದರು ಯಾರೂ ಪಕ್ಕದಲ್ಲಿರ್ಲಿಲ್ಲ ಏನಿದ್ದರೂ ಬರೀ ನೆನ್ಪು ಮಾಡ್ಕೊತಿದ್ದೆ ಅಷ್ಟೇ ಆದರೆ ತುಂಬ ಬೇಜಾರಾಗ್ತಾಯಿತ್ತು ಎ ಮಾತಾಡೋದಕ್ಕೆ ಒಬ್ಬ ಫ್ರೆಂಡ್ಸೂ ಇಲ್ಲ ಯಾರೂ ಅಂದರೆ ಯಾರೂ ಇಲ್ಲ ಯಾರಿಗೂ ನಮ್ಮ ಭಾಷೆ ಬರೋದೂ ಇಲ್ಲ ಎಲ್ಲ ಹಿಂದಿಯವ್ರು ನಾವು ಹೋಗಿದ್ ನೋಡಿದ್ರೆ ಯಾವುದೋ ಒಂದು ಕಂಪ್ನಿಗೆ ಅಲ್ಲಿರೋವ್ರೆಲ್ಲ ಬರೀ ಹಿಂದಿಯವ್ರೇ ಒಬ್ರಿಗಾದರೂ ಕನ್ನಡ ಬರೋದಿಲ್ಲ ಕಣ್ರೀ ಹಾಗೋ ಹೀಗೋ ಆಯಿತು ಒಂದುವಾರ ಮುಗೀತು ಮತ್ತು ನಮ್ಮೂರಿಗೆ ವಾಪಸ್ ಬಂದೆ ವಾಪಸ್ ಬಂದು ನಿನ್ನ ಓಕೆ ನಿಮ್ಮನ್ನು ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದೀರಾ ಇನ್ನೊಂದು ನಾಲ್ಕು ನಾಲ್ಕು ದಿನ ಬಿಟ್ಟು ನಿಮಗೆ ಜಾಬ್ ಹೇಳ್ತಿವಿ ಅಂತ ಹೇಳಿದ್ರು ಆದ್ರೆ ನೋಡಿದ್ರೆ ನನ್ನನ್ನು ಸೆಲೆಕ್ಟೇ ಮಾಡಿಕೊಳ್ಳಿಲ್ಲ ಎಲ್ಲ ಬರೀ ಬೇರೆ ಬೇರೆಯವ್ರೇ ಇದ್ದಾರೆ ಆಮೇಲೆ ನನಗೆ ಛೇ ನಾನು ಆ ಕಂಪ್ನಿಗೆ ಟ್ರೈನಿಂಗೆ ಹೋಗ್ಬಾರ್ದಾಗಿತ್ತು ಅಂತ ಅನ್ನಿಸಿ ನನಗೆ ತುಂಬ ಬೇಜಾರಾಯಿತು ಆದರೂ ಏನು ಮಾಡೋದು ಇಂದಿನ ಸೋಲೇ ನಾಳೆಗೆ ನಾಳಿನ ಗೆಲುವಿನ ಮೆಟ್ಟಿಲು ಅಂತ ತಿಳ್ಕೊಂಡು ಆಯಿತು ಅಂತ ಸುಮ್ಮನೆ ಆದೆ ಆಮೇಲೆ ಹೀಗೆ ಈ ಥರಯೆಲ್ಲ ಬೇರೆ ಬೇರೆ ಕಂಪ್ನಿಗಳಿಗೋದ್ರೆ ಸುಮ್ಮನೆ ವೇಸ್ಟು ಸು ನಮ್ಮಕಡೆಯವ್ರೇ ಇದ್ದರೆ ಯಾವುದೋ ಹೆಂಗೋ ಮಾಡಿ ತೊಗೊತಾರೆ ಈ ಥರ ಭಾಷೆ ಗೊತ್ತಿಲ್ಲದೇ ಆ ಊರು ಕ ಹೆಸ್ರು ಏನು ಗೊತ್ತಿಲ್ದೇ ಸುಮ್ಮನೆ ಓಡಾಡೋದು ಈ ಥರ ಇದು ಮಾಡಿದ್ರೆ ಎಲ್ಲ ವೇಷ್ಟು ಯಾರೂ ಏನೂ ಇದು ಮಾಡ್ಕೊಳಲ್ಲ ಅಂತ ಹೇಳಿ ನಮ್ಮೂರಿಗೆ ವಾಪಸ್ ಬಂದು ಬೇರೆ ಒಂದು ಟ್ರೈನಿಂಗ್ ಕ್ಲಾಸಿಗೆ ಸೇರಿಕೊಂಡೆ ಅಲ್ಲಿ ನನಗೆ ತುಂಬ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಯಿತು ಎಲ್ಲ ನಿನಗ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯಿತು ಡೈಲಿ ತುಂಬ ಚೆನ್ನಾಗಿ ಕಾ ಎಲ್ಲ ಊಟ ತಿಂಡಿ ಮತ್ತು ಕ್ಲಾಸು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದರು ಅದರಿಂದ ನನಗೆ ತುಂಬ ಖುಷಿಯಾಯಿತು ಆಮೇಲೆ ಮತ್ತು ನಾನು ಬೆಂಗ್ಳೂರು ಬೆಂಗ್ಳೂರಿಗೆ ಮತ್ತು ನಾನು ಹೋಗ್ಬಾರ್ದಪ್ಪಾ ಹೋದ್ರೂನೂ ಒಬ್ಬಳೇ ಹೋಗ್ಬಾರ್ದು ಅಂತ ಅನ್ನಿಸ್ತು ಆದರೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು ಮತ್ತು ಇವಾಗ ನಾನು ಬೇರೆ ಬೇರೆ ಯಾವ ಕಂಪ್ನಿಗಳಿಗೂ ಮತ್ತು ನಾನು ಟ್ರೈ ಮಾಡೋದಕ್ಕೇ ಹೋಗ್ಲಿಲ್ಲ ಯಾಕೆ ಅಂದರೆ ನನಗೆ ಅಷ್ಟು ಬೇಜಾರಾಗಿತ್ತು ಅಲ್ಲಿ ಮತ್ತು ಅಲ್ಲಿ ಅಲ್ಲಿ ಊಟ ತಿಂಡಿ ನನಗೆ ಒಂಚೂರು ಹಿಡಿಸ್ತಾ ಇರಲಿಲ್ಲ ಏನೇನೋ ಮಾಡ್ತಾಯಿದ್ದರು ಏನೇನೋ ಕೊಡ್ತಾಯಿದ್ದರು ನನ್ನ ನನ್ನ ನಾನು ಅಲ್ಲಿ ಹೋದ್ಮೇಲೆ ನಾನು ನೀರು ಕುಡಿಯೋದೂ ಕೂಡ ಕಡಿಮೆ ಮಾಡಿಬಿಟ್ಟಿದ್ದೆ ಅಷ್ಟೊಂದು ಅಷ್ಟೊಂದು ಬೇಜಾರಾಗೋಗಿತ್ತು ನನಗೆ ಅಲ್ಲಿ ಮತ್ತು ನನ್ನ ಥರ ತುಂಬ ಜನ ಹಳ್ಳಿ ಹಳ್ಳಿ ಹಳ್ಳಿ ಹುಡ್ಗಿರು ಅಂತ ಏನಲ್ಲ ನನ್ನ ಥರ ಹುಡ್ಗಿರು ತುಂಬ ಜನ ಬಂದಿದ್ದರು ಅಲ್ಲಿ ಆದರೆ ಅವರಿಗೂ ನನ್ನದೇ ಥರ ಪರಿಸ್ಥಿತಿ ಆಯಿತು ಈ ಈ ಪ್ರಪಂಚದಲ್ಲಿ ಎಲ್ಲರ ಥರವೂ ಸ್ಟೈಲಾಗಿ ಹಾಗೆ ಹೀಗೆ ಇದ್ದರೆ ಮಾತ್ರ ಓಕೆ ಅಂತಾರೆ ಈ ಥರ ಎಲ್ಲ ನಮ್ಮ ಥರ ಫಾರ್ಮಲ್ಸ್ ಆಗಿದ್ದರೆ ಎಲ್ಲರೂ ಒಂಥರ ಕೀಳಾಗಿ ನೋಡ್ತಾರೆ ಅದಕ್ಕೆ ಅದಕ್ಕೆ ನಮ್ಮ ಮನೆಯಲ್ಲಿ ಒಪ್ಪಲಿಲ್ಲ ಒಪ್ಪಲಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಒಪ್ಪಲಿಲ್ಲ ಅಂತ ಅಂದ್ರೂ ನಾವು ಸ್ವಲ್ಪ ಈ ಜನ್ರೇಷನ್ನಿಗೆ ತಕ್ಕಂಗೆ ಇರೋದಕ್ಕೆ ಟ್ರೈ ಮಾಡಬೇಕು ಯಾಕೆ ಅಂತ ಅಂದರೆ ಮನೆಯಲ್ಲೇ ಮನೆಯಲ್ಲೇ ಆದರೆ ಏನೂ ಅನ್ಸೋದಿಲ್ಲ ಹೊರ್ಗಡೆ ಹೋಗಿ ನಾಲ್ಕು ಜನಗಳು ಮಧ್ಯೆ ನಾವು ಕೆಲಸ ಮಾಡಬೇಕು ದುಡಿಬೇಕು ಅಂತ ಅಂದರೆ ನಮಗೆ ತುಂಬ ಎನರ್ಜಿ ಬೇಕಾಗುತ್ತೆ ಮತ್ತು ನಾವು ಅವ್ರ ಥರಾ ನಾವು ಇರಬೇಕಾಗುತ್ತೆ ಇದರಿಂದ ತುಂಬ ನಮಗೆ ಯೂಸಾಗುತ್ತೆ ಒಂದು ಕಂಪ್ನಿಯಲ್ಲಿ ಕೆಲಸ ತೊಗೋತಿವಿ ಅಂತ ಅಂದರೆ ಏನು ಅದೇನು ಸಾಮಾನ್ಯವಾದ ಮಾತಲ್ಲ ಅದಕ್ಕೆ ನಾವು ತುಂಬ ಶ್ರಮವಹಿಸಬೇಕು ಅವ್ರು ಹೇಳಿದ್ದನ್ನೆಲ್ಲ ಮಾಡಬೇಕು ಮತ್ತು ನಾವು ಒಳ್ಳೆಯ ಸ್ಕಿಲ್ಸ್ಗಳನ್ನು ಕಲಿತಿರ್ಬೇಕು ಅವರು ಅವರು ಏನು ಹೇಳಿದ್ರೂ ಹೇಗೆ ರೆಸ್ಪಾನ್ಸ್ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಅನ್ನೋದು ನಮಗೆ ಗೊತ್ತಿರಬೇಕು ಇದೆಲ್ಲ ನಮಗೆ ಮೇಯ್ನ್ ಇಂಪಾರ್ಟೆಂಟಾಗುತ್ತೆ ಹೇಗೆ ಮಾತಾ ಹೇಗಿರ್ಬೇಕು ಹೇಗೆ ಅವ್ರ ಜೊತೆ ಬೆರೀಬೇಕು ಅನ್ನೋದೆಲ್ಲ ನಮಗೆ ಒಂದು ಚಾಲೆಂಜಾಗಿರುತ್ತೆ ಮತ್ತು ನಾವು ಅವ್ರ ಜೊತೆ ಬೆರೆಯೋದು ತುಂಬಾ ಕಷ್ಟ ನಾವು ಅವ್ರನ್ನು ಮಾತಾಡಿಸ್ತಿವಿ ಬಟ್ ಅವರು ನಮಗೆ ಅದೇ ಥರ ಮರ್ಯಾದೆ ಕೊಟ್ಟು ಮಾತಾಡಿಸೋದಿಲ್ಲ ಮತ್ತು ನಮ್ಮನ್ನೇನೋ ಒಂಥರ ಬಿಡು ಎಲ್ಲೋ ಇಂದ ಬಂದಿದ್ದಾರೆ ಅನ್ನೋ ಥರ ಎಲ್ಲ ಟ್ರೀಟ್ ಮಾಡ್ತಾರೆ ಅದೆಲ್ಲ ತುಂಬ ಬೇ ಮನಸ್ಸಿಗೆ ತುಂಬಾ ಅಂದರೆ ತುಂಬ ಬೇಜಾರಾಗುತ್ತೆ ಹಾಗೋ ಹೀಗೋ ಆಯಿತು ಎಲ್ಲ ಆದರೆ ಅಲ್ಲಿಗೋಗಿದ್ದ ಒಂಥರ ಒಂಥರ ಒಂದು ಎಕ್ಸ್ಪೀರಿಯನ್ಸು ಸಿಕ್ಕಿದಂಗಾಯ್ತು ಆದರೆ ಅಷ್ಟೇ ಬೇಜಾರೂ ಆಯಿತು ಆಮೇಲೆ ಮನೆಗೆ ಬಂದಮೇಲೆ ನನ್ನ ತಂಗಿ ನನ್ನ ತಮ್ಮ ಎಲ್ಲರೂ ವ್ಹಾ ಅಕ್ಕಂಗೆ ಕೆಲಸ ಸಿಕ್ಕಿತು ಕೆಲಸ ಸಿಕ್ಕಿತು ಅಂತ ಏನು ಫುಲ್ ಖುಷಿ ಇದ್ದಾರೆ ಆದರೆ ಅವ್ರಿಗೇನು ಗೊತ್ತು ಅಲ್ಲಿ ಆಗಿದ್ದೇನೇನು ಅಂತ ಪಾಪ ಆಮೇಲೆ ಹೇಳ್ದೆ ಅಲ್ಲೆಲ್ಲ ಹಿಂಗಿಂಗೆ ಆಯಿತು ನಾ ಯಾವುದೂ ನನ್ನನ್ನು ಸೆಲೆಕ್ಟ್ ಮಾಡಿಕೊಳ್ಳಿಲ್ಲ ಅಂತ ಹೇಳ್ದೆ ಆವಾಗ ಪರವಾಗಿಲ್ಲ ಬಿಡಕ್ಕ ಈ ಕಂಪ್ನಿ ಇಲ್ಲಾಂತಂದರೆ ಇನ್ನೊಂದು ಕಂಪ್ನಿ ಮತ್ತು ನೀನು ಹೋಗ್ ಹೋಗ್ ಹೋಗ್ಬೌದು ತಾನೇ ಬಿಡು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ರು ಹಾಂ ಒ ಹಾಂ ಹೋಗ್ಬೌದು ಅಂತ ನಮ್ಮ ಮನೆಯವ್ರೆಲ್ಲ ನನಗೆ ಧೈರ್ಯ ಹೇಳಿದ್ರು ಅವ್ರು ಆಡಿದ ಮಾತುಗಳಿಂದ ನನಗೆ ತುಂಬ ಅಂದರೆ ತುಂಬ ಮತ್ತು ನಾನು ನಾನೆಲ್ಲಾದರೂ ಹೋಗ್ತಿನಿ ಏನಾದರೂ ಮಾಡ್ತೀನಿ ಅನ್ನೋವಂಥ ಛಲ ಬಂತು ನಮ್ಮ ಕುಟುಂಬದವ್ರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಒಂದಿಲ್ಲಾಂತಂದರೆ ಇನ್ನೊಂದು ಬಿಡಮ್ಮ ಅಂತ ಹೇಳಿದ್ರು ಅದರಿಂದ ನನಗೆ ತುಂಬ ಖುಷಿಯಾಯಿತು ಮತ್ತು ಇನ್ನೊಂದು ಬೇರೆ ಕಡೆಯೂ ಹೋಗೋವಾ ಹೋಗೋದಕ್ಕೆ ತುಂಬ ಹೆಲ್ಪಾಯ್ತು ನಾವು ಎಲ್ಲೇ ಹೋದ್ರೂ ನಮ್ಮ ಮನೆಯವ್ರನ್ನು ನಮ್ಮ ಸಂಸ್ಕೃತಿನ ನಮ್ಮ ಭಾಷೆನಾ ಮರೀಬಾರ್ದು ಯಾಕೆ ಅಂತ ಅಂದರೆ ಅದೇ ನಮಗೆ ಇಂಪಾರ್ಡೆಂಟು ಎಲ್ಲೋ ನಾವು ಹೋಗ್ತೀವಿ ಅಂತಂದರೆ ಅಲ್ಲೆಲ್ಲೋ ನಾಲ್ಕು ದಿನ ಇರ್ತೀವಿ ಬಂದು ಬಂದುಬಿಡ್ತೀವಿ ಆದರೆ ನಮ್ಮ ಜೊತೆಯಲ್ಲೇ ಇರೋದು ನಮ್ಮ ಜನ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಇದಕ್ಕೆ ನಾವು ತುಂಬ ಬೆಲೆ ಕೊಡಬೇಕು ಅದನ್ನೇ ಯಾವಾಗಲೂ ಕೂಡ ಬೆಲೆ ಕೊಡಬೇಕು ಮತ್ತು ಬೆಲೆ ಕೊಡಬೇಕು ಅದನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಕು ಅದೆಲ್ಲ ನಮಗೆ ಇಂಪಾರ್ಡೆಂಟಾಗಿ ಇಂಪಾರ್ಡೆಂಟಾಗುತ್ತೆ ಮತ್ತು ಯಾರನ್ನೂ ಕೂಡ ಅವ್ರು ಮಾಡಿದ್ರೂ ಅಂತ ಹೇಳಿ ನಾವು ಕೂಡ ಅವ್ರನ್ನು ಯಾರನ್ನೂ ಕೀಳಾಗಿ ನೋಡಬಾರ್ದು ಅವ್ರನ್ನು ಕೀಳಾಗಿ ನೋಡಿದ್ರೆ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ನಮಗೂ ಅವರಿಗೂ ಏನೂ ವ್ಯತ್ಯಾಸವೇ ಇರಲ್ಲ ಅವ್ರು ಹೇಗಿರ್ತಾರೋ ಹಾಗೇ ನಾವು ಆಗಬಾರ್ದು ನಾವು ಹೇಗಿರ್ತೀವೋ ಹಾಗೆ ಅವರನ್ನೂ ಕೂಡ ನಾವು ಬದಲಾಯಿಸ್ಬೇಕು ನಮ್ಮ ಕಡೆಗೆ ನಾವು ಅವ್ರನ್ನು ಸೆಳ್ಕೊಬೇಕು ಆವಾಗಲೇ ನಮ್ಮ ಕಲೆ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳೋದಕ್ಕೆ ಆಗೋದು ಬೆಳೆಸೋದಕ್ಕೆ ಆಗೋದು ಇದನ್ನು ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಲ್ದೇ ನಾವು ನಾ ನಮ್ಮ ಸುತ್ತಮುತ್ತಲಿನ ಜ ನಮ್ಮ ಸುತ್ತಮುತ್ತಲೂ ಇರೋ ಜನಗಳಿಗೆ ಅದನ್ನೆಲ್ಲ ತಿಳಿಸಬೇಕು ಮತ್ತು ಮತ್ತು ನಾವು ಹೊರ್ಗಡೆ ಹೋದಾಗ ನಾವು ನಾವು ಇನ್ನೊಬ್ಬರಿಗೆ ನಮ್ಮನ್ನು ಹೋಲ್ಕೆ ಮಾಡಿಕೊಂಡು ಅವ್ರು ನೋಡು ಹೇಗಿದಾರೆ ನಾವು ನೋಡು ಹೇಗಿದೀವಿ ಹಾಗೆ ಹೀಗೆ ಅಂತೆಲ್ಲಾ ಕಮೆಂಟ್ ಮಾಡ್ಕೊಬಾರದು ನಮ್ಮ ಬಗ್ಗೆ ನಾವೇ ಕಮೆಂಟ್ ಮಾಡ್ಕೊಳ್ಳೇಬಾರದು ಮತ್ತು ನಮ್ಮ ನಮ್ಮ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಯಾವುದನ್ನೇ ಆದರೂ ಮಾಡ್ತೀವಿ ಅಂತ ಆ ಥರ ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ಹೋದಾಗ ನಾವು ತುಂಬಾ ಕಾನ್ಫಿಡೆನ್ಸಿಂದ ಉತ್ಸಾಹದಿಂದ ಇರಬೇಕು ಅವರ ಅವರು ನಮ್ಮನ್ನು ನೋಡಿದರೆ ಪರವಾಗಿಲ್ಲಪ್ಪಾ ಇವರು ಮಾಡ್ತಾರೆ ಇಂಥ ವರ್ಕ್ ಇದೆ ಇವ್ರಿಗೆ ಇಂಥ ವರ್ಕ್ ಇವ್ರು ಮಾಡ್ತಾರೆ ಅಂತ ಅನ್ನಿಸ್ಬೇಕು ನಾವು ಅವ್ರ ಮುಂದೆ ಕೀಳಾಗಬಾರ್ದು ಯಾರು ಅವ್ರ ಮುಂದೆಯೇ ಅಂತಲ್ಲ ಯಾರ ಮುಂದೆಯೂ ನಾವು ಕೀಳಾಗಬಾರ್ದು ನಮ್ಮ ವಿಶ್ವಾಸ ನಮ್ಮ ಕೈಯಲ್ಲಿರಬೇಕು ನಮ್ಮ ಶಕ್ತಿ ನಮ್ಮ ಕೈಯಲ್ಲಿರಬೇಕು ಇದೆಲ್ಲಾ ತುಂಬ ಇಂಪಾರ್ಡೆಂಟಾಗುತ್ತೆ ಅದು ಅಲ್ಲಿ ತೊಗೊಳ್ಳಿಲ್ಲ ಅಂತ ಅಂದರೆ ಏನಾಯಿತು ನಾನು ಮತ್ತು ಅಲ್ಲಿಂದ ಬಂದಮೇಲೆ ಬೇರೆ ಕಂಪ್ನಿಗೆ ಹೋದೆ ಬೇರೆ ಕಡೆ ಟ್ರೈ ಮಾಡಿದೆ ಟ್ರೈನಿಂಗ್ ತೊಗೊಂಡೆ ಮತ್ತು ಇವಾಗ ನನಗೆ ಕೆಲ್ಸವೂ ಆಯಿತು ಅವರು ಅವರು ರಿಜೆಕ್ಟ್ ಮಾಡಿದ್ದಕ್ಕೆ ನನಗೆ ಇವಾಗ ಅವ್ರ ಕಂಪ್ನಿಗಿಂತ ದೊಡ್ಡ ಕಂಪ್ನಿಲೇ ದು ಜಾಸ್ತಿ ಸಂಬಳ ಬರೋವಂಥ ಕೆಲ್ಸವೇ ಸಿಕ್ಕಿದೆ ಆದರೆ ಅದಕ್ಕೆ ನಾನು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದರೆ ಅವ್ರು ರಿಜೆಕ್ಟ್ ಮಾಡಿದ್ದಕ್ಕೇ ನಮಗೆ ನನಗೆ ಇವತ್ತು ಈ ಥರ ಅದಕ್ಕಿಂತ ಬೇರೆ ದೊಡ್ಡ ಕಂಪ್ನಿಯಲ್ಲೇ ಕೆಲಸ ಸಿಗೋ ಥರ ಆಗಿದ್ದು ಅದಕ್ಕೆ ನಾವು ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲದೇ ಕೂಡ ಅವರಿಂದ ನಮಗೆ ಏನೋ ಹೆಲ್ಪಾಗುತ್ತೆ ಆ ಹೆಲ್ಪನ್ನು ಕೂಡ ನಾವು ನೆನೆಸ್ಕೋಬೇಕು ಯಾಕಂದರೆ ಆ ಏನೇ ಆದರೂ ಅದಕ್ಕೆ ಹೇಳೋದು ಯಾ ಏನೇ ಆದರೂ ಎಲ್ಲ ಒಳ್ಳೆಯದಕ್ಕೆ ಆಗೋದು ಅಂತ ಆ ಮಾತು ತುಂಬ ಸತ್ಯ ಈಗ ನಂದು ನನ್ನ ಕೆಲಸದ ವಿಷಯದಲ್ಲೂ ಕೂಡ ಮಾತು ಸತ್ಯವೇ ಆಗಿದೆ